ಹಾಂ ಹಲೋ ಸರ್ ಅಲೋ ಸರ್ ನಾನು ಪೇಶೆಂಟ್ ಹಾಂ ಸರ್ ನಾವು ಇಲ್ಲಿ ಹೊರಗಡೆ ಹೋಗಿದ್ವಿ ಸರ್ ಮಳೆಲಿ ನೆನೆದು ಸ್ವಲ್ಪ ಶೀತ ಕೆಮ್ಮು ನೆಗಡೆ ಆಗಿದೆ ಹ್ಞೂ

ಹ್ಞೂ ಸರ್

ಹಾಂ ಸರ್

ಹ್ಞೂ ಸರ್ ಹ್ಞೂ ಅದೆ ಸರ್ ಗಂಟಲು ಕೆಮ್ಮು ಕೆಮ್ಮು ಇದೆ ಸರ್ ಹ್ಞ್

ಹ್ಞೂ ಸರ್ ಹ್ಞೂ ಹ್ಞೂ ಸರ್

ಹಾಂ ಸರ್

ಹಾಂ ಸರ್

ಹ್ಞೂ ಈಗ ಮೂರು ದಿವ್ಸದಿಂದ ಸರ್

ಹ್ಞೂ ಸರ್ ಇಲ್ಲ ಸರ್ ಮಾತ್ರೆ ತರಲಿಲ್ಲ ಕಷಾಯ ಕಷಾಯ ಮಾಡ್ಕ್ಯಂಡು ಕುಡಿದೆ ಸರ್ ಹ್ಞೂ ಹಾಂ ಆಮೇಲೆ ಬಿಸ್ನೀರಲ್ಲಿ ಒಂದು ದಿವ್ಸಕ್ಕೆ ಒಂದು ಎರಡು ಮೂರು ಸಾರಿ ಕಷಾಯ ಕುಡಿದು ಹಾಂ ಮತ್ತು ಇದು ಇಲ್ಲ ಕಮ್ಮಿ ಆಗಿಲ್ಲ ಸ್ವಲ್ಪ ಇದೆ ಸರ್ ಇನ್ನು ಹ್ಞೂ ಕಫ ಇದೆ ಸರ್ ಹ್ಞೂ ಇರ್ತದೆ ಸರ್ ಕಫ ಬರುತ್ತೆ ಕೆಮ್ಮಿದ್ದರೆ ಹ್ಞೂ

ಹ್ಞೂ ಬಿಸಿನೀರೇ ಕುಡಿತಾ ಇದ್ದೀನಿ ಸರ್ ಹ್ಞೂ ಸರ್ ಹ್ಞೂ ಸರ್ ಬಿಸಿ ನೀರು

ಹಾಂ ಸರ್ ಆಯಿತು ಆಯಿತು ಹ್ಞೂ ನಮಸ್ತೆ